ನಾವು ಟ್ರಾವೆಲ್ಗೆ ಹೋಗ್ತಾ ಇದೆ ನಾವು ಆರು ಜನ ಇದ್ದೀವಿ ದೇವ್ಸ್ಥಾನಕ್ಕೆ ಹ್ಞೂ ನಾವು ಪ್ರವಾಸ್ಕ್ ಹೋಗ್ಬೇಕಾಗಿದೆ ನಾವು ಆರು ಜನ ಇದ್ದೀವಿ ಒಂದು ವೆಯ್ಕಲ್ ಬುಕ್ ಮ ಹೌದ್ ಹೌದು ಒಂದು ವೆಯ್ಕಲ್ ಬುಕ್ ಮಾಡಬೇಕಾಗಿತ್ತು ನಾವು ಹಂಪಿ ಅಂಜನಾದ್ರಿ ಹಂಪಿಗ್ ಹೋಗ್ಬೇಕಾಗಿತ್ ನಾವು ಆರು ಜನ ಇದ್ದೀವಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಎಷ್ಟಾಗುತ್ತೆ ಚಾರ್ಜ್ ಎಷ್ಟಾಗುತ್ತೆ ಅಮೌಂಟ್ ಎಷ್ಟಾಗುತ್ತೆ ರೀ ಎಲ್ಲ ಎಲ್ಲ ನಮ್ಗೆಂತ ಹೇಳ್ದಂಗೆ ಊಟದ ವ್ಯವಸ್ಥೆ ನಾವೇ ನೋಡ್ಕಬೇಕು ಎಲ್ಲ ಡೀಸಿಲ್ಗೆ ಎಲ್ಲ ಏನೇನು ಬೆಳಗ್ಗೆ ಜಲ್ದಿ ರೆಡಾಗಿ ಬರ್ತೀವಿ ಊಟದ ವ್ಯವಸ್ಥೆ ನಾವು ಮಾಡಿಕೊಳ್ತೀವಿ ಡೀಸಲ್ಲು ಚಾರ್ಜ್ ಆ ರೇಟ್ ಇಲ್ಲಿ ಬಂದು ಅಲ್ಲಿ ಕವರ್ ಮಾಡ್ಕೊಂಡು ಸಾಯಂಕಾಲ ಏಳು ಗಂಟೆಗೆಲ್ಲ ಮನೆಗೆ ಬಂದು ಬಿಡಬೇಕು ವಾಪಸ್ ನೋಡಿ ತಗೊಳಿ